ದೀರ್ಘಾವಧಿಯ ಬೈಕ್ ಟ್ರಿಪ್ ಅಥವಾ ಟೂರಿಗೆ ನಾವು ಹೇಗೆ ಸಿದ್ಧರಾಗುತ್ತೇವೆ ಎಂದರೆ ನಮ್ಮೊಂದಿಗೆ ಎಲ್ಲಾ ವಸ್ತುಗಳನ್ನು ಕೊಂಡೊಯ್ಯುತ್ತೇವೆ ಮೊದಲಾಗಿ ವಸ್ತುಗಳಲ್ಲಿ ಮೆಡಿಕಿಟ್ಟನ್ನು ನಾವು ತೆಗ್ದು ಇಟ್ಟುಕೊಳ್ಳುತ್ತೇವೆ ಹಾಗೂ ಎಲ್ಲಾದರು ವಿಸ್ಮಯವಾದ ಪ್ರದೇಶಗಳಲ್ಲಿ ಉಳಿದುಕೊಳ್ಳೋದಾದರೆ ಟೆಂಟ್ ಹಾಗು ಇತರೆ ಟೆಂಟಿಗೆ ಬೇಕಾದಂತ ವಸ್ತುಗಳನ್ನು ಇಟ್ಟುಕೊಳ್ಳುತ್ತೇವೆ ಹಾಗೂ ನಮ್ಮ ಉಡುಪುಗಳನ್ನು ಡ್ರೆಸ್ಗಳನ್ನೆಲ್ಲ ಹಿಡಿದುಕೊಳ್ಳುತ್ತೇವೆ ನಂತರ ಎಲ್ಲ ಪ್ಯಾಕಿಂಗ್ ಮಾಡಿ ಪ್ರವಾಸಕ್ಕೆ ಹೊರಡುವಂತಹ ಬೈಕಿನಲ್ಲಿ ಕಿಟ್ ಅಂತ ಒಂದು ಬರುತ್ತದೆ ಇದನ್ನೆಲ್ಲಾ ಬೈಕಿನ ಹಿಂಭಾಗದ ಕಿಟ್ಟಿನಲ್ಲಿ ಇಡುತ್ತೇವೆ ನಂತರ ನಂತರ ಬೈಕಿನ ಎಲ್ಲಾ ಮೆಂಟೈನ್ಸ್ಗಳನ್ನು ಮಾಡಿಕೊಂಡು ಇಟ್ಟಿರುತ್ತೇವೆ ಮೊದಲಿಗಾಗಿ ಟೈರ್ಗಳನ್ನು ಹೊಸತಾಗಿ ಟೈರ್ಗಳನ್ನು ಹಾಕಿರುತ್ತೇವೆ ನಂತರ ಚೈನ್ ಬಾಕ್ಸನ್ನು ಸಂಪೂರ್ಣವಾಗಿ ಸರಿಯಿದೆಯೆ ಎಂದು ನೋಡಿಕೊಳ್ಳುತ್ತೇವೆ ನಂತರ ಎಲ್ಲ ಬೈಕಿನ ಎಲ್ಲ ಬೈಕ್ ಬೈಕಿನ ಎಲ್ಲ ಪಾರ್ಟ್ಸ್ಗಳಿಗೆ ಆಯಿಲನ್ನು ಬಿಡುತ್ತೇವೆ ಮತ್ತೆ ಬೈಕಿನ ಎಲ್ಲಾ ಎಕ್ಸ್ಲೇಟರ್ ಕೇಬಲ್ ಹಾಗು ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ಕರೆಕ್ಟ್ ಉಂಟಾ ನೋಡ್ತೇವೆ ನಂತರ ಮೊಡಿಫೈ ಮಾಡಿರ್ತ್ತೇವೆ ಬೈಕ್ ನಂತರ ಬೈಕಿನ ಎಲ್ಲ ಮೇಯ್ನ್ಟೇನ್ಸ್ ಮಾಡಿರುವ ನಂತರ ಮನೆಯಿಂದ ಹೊರಡುತ್ತೇವೆ ಹೊರಡಿದ ನಂತರ ವಿಚಿತ್ರವಾದ ಪ್ರದೇಶಗಳ ಸಿಕ್ಕ ಸಿಕ್ಕಿದ್ದಲ್ಲಿ ನಮಗೆ ನಿಲ್ಲಲು ಅವಕಾಶ ಅವಕಾಶವಾಗುತ್ತದೆ ಆಗ ಆದ್ದರಿಂದ ತಂದಿರುವ ಟೆಂಟ್ಗಳನ್ನೆಲ್ಲ ಅಲ್ಲಿ ಉಪಯೋಗಿಸುತ್ತೇವೆ ನಂತರ ಬೈಕಿಂಗ್ ಟ್ರಿಪ್ಪಿನಲ್ಲಿ ಹೋಗಬೇಕಾದರೆ ಕೆಲವಾರು ಅವಘಡಗಳು ಉಂಟಾಗುತ್ತವೆ ಆದ್ದರಿಂದ ಬೈಕಿನಲ್ಲಿ ಹೊರಡೋಕ್ಕಿಂತ ಮುಂಚೆ ದೇವರನ್ನು ಪ್ರಾರ್ಥನೆ ಮಾಡಿ ಹೋಗಬೇಕು ನಂತರ ಈ ವಸ್ತುಗಳಲ್ಲಿ ಈ ಇಟ್ಕೊಂಡಿರುವ ಎಲ್ಲ ವಸ್ತುಗಳನ್ನು ನಾವು ಜೋಪಾನವಾಗಿ ಬೈಕಿನಲ್ಲಿ ಹಿಡಿದುಕೊಳ್ಳಬೇಕು ಮತ್ತೆ ಹಿಡಿದುಕೊಳ್ಳಬೇಕು ಮತ್ತೇ ದೀರ್ಘಾವಧಿಯ ಬೈಕ್ ಟ್ರಿಪ್ಪಿರುವುದರಿಂದ ಆ ದೀರ್ಘಾವದಿಯ ಬೈಕ್ ಟ್ರಿಪ್ಗಳಲ್ಲಿ ಹಲವಾರು ಸ್ಥಳಗಳಿವೆ ಲಡಾಕ್ ಮತ್ತು ಹೈದರಬಾದ್ ಇಂತಹ ಕೆಲವು ಪ್ರದೇಶಗಳಲ್ಲಿ ಈ ಹಲವಾರು ಮಂದಿ ಪ್ರವಾಸಿಗರು ಬೈಕ್ ರೈಡರ್ಸ್ಗಲು ಹೋಗಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ ಇದು ಯಾವಾಗಲೂ ಯಾವಾಗಲೂ ಹೋಗುವಂತಿಲ್ಲ ಕೆಲವು ಪ್ರದೇಶಗಳಿಗೆ ಕೆಲವು ಪ್ರದೇಶಗಳಿಗೆ ಆಯಾ ನಿಯಮಗಳಿವೆ ಆಯಾ ಕಾರಣಗಳಿವೆ ಹೋಗಲು ಆಗ ಎಲ್ಲರೂ ಪರ್ಮಿಷನ್ ಇಲ್ಲದೆ ಎಲ್ಲಾ ದೀರ್ಘಾವಧಿಯ ಕಾಲಗಳಿಗೆ ದೀರ್ಘಾವಧಿಯ ಸ್ಥಳಗಳಿಗೆ ರೈಡ್ಗಳಿಗೆ ಹೋಗಲು ಅವಕಾಶವಿರುವುದಿಲ್ಲ ಇದರಿಂದ ಬೈಕ್ ಟ್ರಿಪ್ಪಿಂಗ್ ಬೈಕ್ ಟ್ರಿಪ್ಪನ್ನು ಭಾರಿ ಆರಾಮವಾಗಿ ತೆಗೆದುಕೊಳ್ಳಬೇಕು ಇದರಿಂದ ನಮಗೆ ಬೈಕ್ ಟ್ರಿಪ್ಪಿಂದ ನಮಗೆ ಸಿಗುವ ನೆಮ್ ಏನೆಂ ನಮಗೇನು ಸಿಗುತ್ತದೆ ನಮಗೇನು ಸಿಗುತ್ತದೆ ಎಂದರೆ ಮೊದಲಿಗೆ ನಮಗೆ ನೆಮ್ಮದಿ ಸಿಗುತ್ತದೆ ಡಿಪ್ರೆಷನ್ನಲ್ಲಿ ಏನಾದರು ಇರುವಾಗ ಲಾಂಗ್ ಡ್ರೈವ್ ಹೋಗುವ ಬದಲು ಈ ಥರ ಫುಲ್ ದೀರ್ಘಾವಧಿಯ ಬೈಕ್ ರೈಡಿಂಗ್ ಹೋಗ್ಬೋದು ಇದರಿಂದ ಮನಸ್ಸಿಗು ಸ್ವಲ್ಪ ವಿಚಿತ್ರ ವಿಚಿತ್ರ ಪ್ರದೇಶ ವಿಚಿತ್ರ ವಾತಾವರಣವನ್ನು ನೋಡುವಾಗ ನಮ್ಮ ಮನಸ್ಸಿಗು ನೆಮ್ಮದಿ ಸಿಗುತ್ತದೆ ಇದರಿಂದ ಡಿಪ್ರೆಷನ್ ನಿಲ್ಲುವ ಎಲ್ಲ ಎಲ್ಲಾ ಮನುಷ್ಯರು ಈ ಸ್ಥಳಗಳನ್ನು ನೋಡಿ ಈ ಸ್ಥಳಗಳನ್ನು ನೋಡಿ ನೆಮ್ಮದಿ ಪಡುತ್ತಾರೆ ಹಾಗು ಇದನ್ನು ಈ ಬೈಕ್ ರೈಡಿಂಗನ್ನು ಜಾಸ್ತಿ ಈ ಹುಡುಗರು ಉಪಯೋಗಿಸುತ್ತಾರೆ ಮತ್ತು ಇವು ವಸ್ತುಗಳಲ್ಲಿ ಈ ಇದು ಇವುಗಳಿಗೆ ಒಂದು ಉಪಯೋಗವಾದುದೆನೆಂದರೆ ಬೈಕ್ ದೀರ್ಘಾವಧಿಯ ಬೈಕ್ ರೈಡಿಂಗ್ ಹೋಗುವ ಮೊದಲು ನಾವು ಅದು ಅಲ್ಲಿಯ ನೆಟ್ವರ್ಕ್ಗಳು ಸಮಯಿದೆಯೇ ಅಥವಾ ನೆಟ್ವರ್ಕ್ ಪರಿಶೀಲನೆ ತುಂಬ ಉಪಯೋಗವಾಗುತ್ತದೆ ಎಂದು ನಾವು ಮೊದಲು ಆಲೋಚಿಸ್ಕೊಳ್ಳಬೇಕು ಯಾಕೆಂದರೆ ಅಲ್ಲಿ ಏನಾದರು ಅನಾಹುತ ಆದರೆ ನಮಗೆ ಏನು ನೆಟ್ವರ್ಕ್ ಏನು ಸಿಗುವುದಿಲ್ಲ ಆದ್ದರಿಂದ ನೆಟ್ವರ್ಕ್ ಇರುವ ಪ್ರದೇಶಗಳಿಗೆ ನಾವು ರೈಡಿಂಗ್ ಮಾಡಬೇಕು ನಂತರ ನಾವು ದೀರ್ಘಾವಧಿಯ ರೈಡ್ ಮಾಡುವುದರಿಂದ ಯಾವುದೆ ನಮ್ಮ ರ್ಯಾಷ್ ರೈಡಿಂಗನ್ನು ಅಲ್ಲಿ ತೋರಿಸಬಾರದು ರೈಡಿಂಗ್ ಎಷ್ಟು ನಿಧಾನವಾಗಿ ಚಲಿಸುತ್ತೇವೊ ಅಷ್ಟು ನಮಗೆ ಲಾಭವಾಗಿರುತ್ತದೆ ಏಕೆಂದರೆ ದೀರ್ಘಾವಧಿಯ ರೈಡ್ ಇರುವುದರಿಂದ ನಾವು ರ್ಯಾಷ್ ಡ್ರೈವಿಂಗ್ ರ್ಯಾಷ್ ರೈಡ್ ಮಾಡಿದರೆ ಬೆನ್ನು ಕೈ ಕಾಲು ನೋವು ಬರುವ ಸಾಧ್ಯತೆಯಿದೆ ಆದ್ದರಿಂದ ನಾವು ಆರಾಮ ಆಗಿ ದೀರ್ಘಾವಧಿಯ ಬೈಕ್ ಟ್ರಿಪ್ಪನ್ನು ಸಿದ್ಧವಾಗುತ್ತೇವೆ ಆದ್ದರಿಂದ ಈ ವಸ್ತುಗಳು ಈ ಈ ಈ ವಸ್ತುಗಳನ್ನು ಹಿಡಿದುಕೊಳ್ಳುವುದು ಉಪಯೋಗವಾಗುತ್ತದೆ